ಸರ್ ನಮಸ್ಕಾರ ಸರ್ ಸರ್ ಇದು ಪಾನಿಪುರಿ ಭೇಲ್ಪುರಿ ಅದು ಆರ್ಡರ್ ಬೇಕಿತ್ತು ಅದೇ ಸರ್ ನಿಮ್ಮ ನಿಮ್ಮ ಅಂಗಡಿ ಬಗ್ಗೆ ಸ್ವಲ್ಪ ವಿಚಾರಿಸಿದ್ವಿ ತುಂಬ ಟೇಸ್ಟ್ ಚೆನ್ನಾಗಿ ಕೊಡ್ತೀರಂತೆ ಸೋ ಆ ರೀತಿ ಟೇಸ್ಟ್ ಬೇಕಾಗಿತ್ತು ನಾಳೆ ನಮ್ಮದು ಮ್ಯಾರೇಜ್ ಇದೆ ಸರ್ ಐಟಮ್ಸು ಭೇಲ್ಪುರಿ ಪಾನಿಪುರಿ ಮಸಾಲೆ ಆ ರೀತಿ ಬೇಕಿತ್ತು ಸರ್ ಹೌದಾ ಸರ್ ಹಾಗಾದ್ರೆ ಅದನ್ನೂ ಸ್ವಲ್ಪ ಆರ್ಡರ್ ಮಾಡಿ ಸರ್ ಅದು ಇಲ್ಲಾಂದ್ರೆ ಸ್ವಲ್ಪ ಐಟಮ್ ಜಾಸ್ತಿ ಮ್ಯಾರೇಜು ಗ್ರ್ಯಾಂಡಲ್ಲಿ ಮಾಡ್ತಿದ್ದೀವಿ ಗ್ರ್ಯಾಂಡಾಗಿ ಸೋ ಜನ ಎಲ್ಲ ಬರ್ತಾರೆ ಸರ್ ಅಮೌ ಓಕೆ ಸರ್ ಅಮೌಂಟ್ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಟೇಸ್ಟ್ ಚೆನ್ನಾಗಿ ಕೊಡಬೇಕು ಟೇಸ್ಟ್ ಇಂಪಾರ್ಟೆಂಟ್ ಸರ್ ಇದು ಗೆಸ್ಟ್ಸು ಎಲ್ಲ ಬರ್ತಾರೆ ಸೋ ಅದ್ರಿಂದಾಗಿ ಸರ್ ನಾಳೆ ನೈಟು ರಿಸೆಪ್ಷನ್ ಇದೆ ಇದು ರಿಸೆಪ್ಷನ್ಗೆ ಕಳ್ಸ್ಬಿಡಿ ಸರ್ ಎಲ್ಲ ನೀವು ಆದಷ್ಟು ಮಧ್ಯಾಹ್ನನೇ ರೆಡಿ ಇದ್ದರೆ ಸಾಯಂಕಾಲ

ಹಾಂ ಹೌದು ಸರ್ ರಿಸೆಪ್ಷನ್ ಇದೆ ನೈಟು ನಾಳೆ ಕಳಿಸಿ ಸರ್ ಓಕೆ ಸರ್ ಸರ್ ಎಲ್ಲ ಸೇರಿ ಪ್ರೈಸ್ ಎಷ್ಟಾಗತ್ತೆ ಸರ್ ಸರ್ ಒಂದು ಫೈವ್ ಹಂಡ್ರೆಡ್ ಮೆಂಬರ್ಸ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಮೆಂಬರ್ಸ್ ಸರ್ ಹಾಂ ಓಕೆ ಸರ್ ಹಾಗಿದ್ದರೆ ಏನೋ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್ ಸ್ವಲ್ಪ

ಸರಿ ಸರ್ ಆಡ್ರು ಫಿಕ್ಸ್ ಮಾಡಿ ನಾಳೆ ಮಿಸ್ ಮಾಡಬೇಡಿ ಓಕೆ ಓಕೆ ಸರ್ ಮತ್ತೆ ಓಕೆ ಸರ್ ಥ್ಯಾಂಕ್ ಯು